ಶೇರು ಮಾರುಕಟ್ಟೆ ಹೇಳೊದಾದ್ರೇ ಇದು ತುಂಬ ಏಳು ಏರು ಇಳಿತ ಆಗ್ತಾಯಿದೆ ಈಗಂದರೆ ತುಂಬ ಒಲಟೈಲ್ ಅಂತ ಹೇಳ್ತಾರೆ ಅದು ನಡೀತಾ ಇದೆ ಯಾಕಂದ್ರೆ ಬೆಳಗ್ಗೇ ಮಾರ್ಕೆಟೂ ಏರು ಗತಿಯಲ್ಲಿದ್ದರೆ ಮಧ್ಯಾಹ್ನ ಇಳಿಕೆಯ ಹಾದಿಯನ್ನು ತಲುಪ್ತಾ ಇದೆ ಇದಕ್ಕೆ ಕಾರಣ ಎಂತ ಹೇಳ್ಬೇಕಂದ್ರೇ ಈಗ ಅಮೇರಿಕದ್ದೂ ವರ್ಲ್ಡ್ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೀ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಸರಿಯಾಗಿಲ್ಲ ಅದರಿಂದ ಇದನ್ನು ಯ ಮಾರುಕಟ್ಟೆಯಲ್ಲಿ ಅದ್ರದ್ದು ಪರಿಣಾಮ ತುಂಬ ಗಾಢವಾದ ಪರಿಣಾಮ ಬೀರ್ತಿದೆ ಮತ್ತು ಇನ್ನೂ ನಮ್ಮದು ಕಚ್ಚಾ ತೈಲ ಬೆಲೇ ನೂರರ ಗಡಿಯನ್ನು ತಲುಪ್ತಾ ಇದೆ ಇದರಿಂದ ಎಲ್ಲ ದೇಶದ ಆರ್ಥಿಕ ಸ್ಥಿತಿಯು ಏರು ಪೇರಾಗುವ ಎಲ್ಲ ಲಕ್ಷಣಗಳಿವೆ ಮತ್ತು ದೊಡ್ಡ ಒಡ್ತವನ್ನೂ ಪಡೆಯುವ ಚಾನ್ಸು ಇದಿದೆ ಅದರಲ್ಲೀ ಹೇಳೋದಾದ್ರೆ ನಮ್ಮದು ಭಾರತದ ಮಾರುಕಟ್ಟೆ ಅದನ್ನು ಆದಷ್ಟು ತಡ್ದು ಹಿಡ್ಕೊಂಡೂ ಇದೇ ಈ ಬೇರೇ ದೇಶದ ಶೇರು ಮಾರುಕಟ್ಟೆಯ ಬಗ್ಗೆ ನೋಡೊದಾದರೆ ತುಂಬ ಹೊಡೆತವನ್ನ ಅನುಭವ್ಸಿದೆ ತುಂಬ ಬೇಟೇ ಹೊಡೆದು ಹೊಡೆಸ್ಕೊಂಡಿದೆ ಅದಕ್ಕೆ ಆದರೆ ನಮ್ಮ ಇಂಡಿಯಾ ಮಾತ್ರಾ ಇನ್ನೂ ಚೇತರಿಸಿಕೋ ಚೇತರಿಸುವ ಎಲ್ಲ ಲಕ್ಷಣಗಳು ಇವೆ ಮತ್ತು ಮುಂದೆಯೂ ತುಂಬ ಅಪಾಯಕಾರಿ ಲಕ್ಷಣಗಳೇ ಕಾಣಿಸುತ್ತ ಇದೆ ಮಾರ್ಕೆಟಲ್ಲಿ ಇನ್ನೂ ನೆಗೆಟಿವು ಋಣಾತ್ಮಕ ಪಲಿ ಪಲೀ ಫಲಿತಾಂಶಗಳೇ ಜಾಸ್ತಿ ಇವೆ ಮತ್ತು ಇದೂ ಡಿಜಿಟಲ್ ಆ್ಯಪ್ಗಳ ಬಗ್ಗೆ ಹೇಳೋದಾದ್ರೆ ಇದೂ ಇನ್ನೂ ಜನರನ್ನು ಕನ್ಪ್ಯೂಸ್ ಮಾಡುವಾ ಇದು ಯಾವ್ಯಾವ ಸಾಧ್ಯತೆಗಳನ್ನು ಮಾಡುತ್ತಾ ಇದೆ ಬಂದೂ ಶೇರುಗಳನ್ನು ತೆಗೆದುಕೊಳ್ಳಿ ಇದು ಮೇಲೆ ಹೋಗ್ತದೆ ಅಂತೇಳಿ ತುಂಬ ಡಬ್ಬಾ ಶೇರುಗಳು ಅಂತ ಕರಿತಾರೆ ಅದರಲ್ಲಿ